ಹಲೋ ನಮಸ್ತೇ ತರಕಾರಿ ಅಂಗ್ಡಿಯೋರು ಅಲ್ಲವಾ ಹಾಂ ನಮಗೆ ಮುಂದಿನ ವಾರ ಮನೇಲ್ಲಿ ಮದುವೆ ಇತ್ತು ಸ್ವಲ್ಪ ತರಕಾರಿ ಬೇಕಾಗಿತ್ತು ಯಾವ ಯಾವ್ದೇಳಿ ಹೇಳ್ತೆ ಟೊಮೇಟೊ ಹೆಂಗೆ ಇದೆ ಕೆ ಜಿಗೆ ಹಾಂ ನಮಗೊಂದು ಹದಿನೈದು ಕೆಜಿ ಟೊಮೇಟೊ ಬೇಕು ಸ್ವಲ್ಪ ಕಮ್ಮಿ ಮಾಡಿಕೊಡ್ತ್ರಿ ಅಲಾ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಲಾ ಕೆ ಜಿಗೆ ಇಪ್ಪತ್ತೈದು ಅಡ್ಡಿಲ್ಲ ಆಮೇಲೆ ಬಟಾಟೆ ಹಾಂ ಬಟಾಟೆ ಅಡ್ಡಿಲ್ಲ ಬಟಾಟೆ ಹತ್ತು ಕೆಜಿ ಈರ್ ಹಾಂ ಬಟಾಟೆ ಹತ್ತು ಕೆಜಿ ಈರುಳ್ಳಿ ಮತ್ತು ಟೊಮೇಟೊ ಹದಿನೈದು ಕೆಜಿ ಬೇಕು ಆಮೇಲೆ ನಾನು ನಿಮಗೆ ತರಕಾರಿ ಕಳಿಸ್ತೆ ವಾಟ್ಸ್ಯಾಪಲ್ಲಿ ಕಳಿಸ್ತೆ ನಿಮ್ದು ಇದೇ ನಂಬರಿಗೆ ವಾಟ್ಸ್ಯಾಪ್ ಇದೆ ಅಲಾ ನಮಗೆ ಮುಂದಿನ ವಾರ ಬೇಕು ಮುಂದಿನ ಶುಕ್ರವಾರ ಬೇಕು ಮದುವೆ ಮುಂದಿನ ಮೂರಕ್ಕೆ ಅಡ್ಡಿಲ್ಲ ನಾನು ನಿಮಗೆ ಯಾವ ಯಾವ್ದೇಳಿ ಕಳಿಸ್ತೆ ಮನೆಗೇ ಮನೆಗೇ ಕಳ್ಸೋದು ಮನೆ ಅಡ್ರೆಸ್ಸ್ ಹೇಳ್ತೆ ನಾ ನಿಮಗೆ ಇಂಡಸ್ಟ್ರಿಯಲ್ಸ್ ಏರಿಯಾ ಹೆಗ್ಡೆ ರೋಡ್ ಕುಮಟಾ ಅಡ್ಡಿಲ್ಲ ನೀವು ನಮಗೆ ಸ್ವಲ್ಪ ನಾವು ಸುಮಾರು ಕ್ವಾಂಟಿಟಿಯಲ್ಲಿ ತಗೊಂಡರೆ ರಾಶಿಯಾ ಕಮ್ಮಿ ಮಾಡಿ ಕೊಡಿ ಹಾಂ ನೋಡಿ ಮತ್ತೆ ಸ್ವಲ್ಪ ಕಮ್ಮಿ ಮಾಡಿ ಸುಮಾರು ತಗೊಂಡರಲ್ಲ ಏನು ಹೇಳಿ ಹಾಂ ಹಾಂ ಸ್ವಲ್ಪ ಕಮ್ಮಿ ಮಾಡಿ ಸುಮಾರೇ ತಗೊಂಡರಲ್ಲ ಅಡ್ಡಿಲ್ಲ ಅಡ್ಡಿಲ್ಲ ಟೋಟಲ್ ಎಷ್ಟಾಗ್ ಅಡ್ಡಿಲ್ಲ ಅಡ್ಡಿಲ್ಲ ಬದನೇಕಾಯಿ ಒಂದು ಮ್ ಐದು ಕೆಜಿ ಬೇಕಾಗೋದು ಬದನೇ ಆಮೇಲೆ ಹಾಂ ನೋಡಿ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿಕೊಡಿ ಸುಮಾರು ತಗೊಳ್ತ್ರು ಒನ್ ಒನ್ ಹದಿನೈದು ಏನು ಹೇಳಿ ನುಗ್ಗೇಕಾಯಿ ಒಂದು ಎರಡು ಕೆಜಿ ಬೇಕು ಹಾಂ ಅಡ್ಡಿಲ್ಲ ನಾನು ನಿಮ್ಗೆ ಯಾವ್ಯಾವ್ದೇಳಿ ಕಳಿಸ್ತೆ ಇದೇ ವಾಟ್ಸ್ಯಾಪ್ ನಂಬರಿಗೆ ಅಡ್ಡಿಲ್ಲ ಸರಿ ನಮಸ್ಕಾರ ಇಡ್ತೆ ಅಡ್ಡಿಲ್ಲ ಅಡ್ಡಿಲ್ಲ ಹಾಂ ಹೌದು ಹೌದು ಹಾಂ ಮನೆಗೆ ಮನೆಗೆ

ಹೌದು ಹೌದು ಅಡ್ಡಿಲ್ಲ ಹಾಂ ಅಡ್ಡಿಲ್ಲ ಸರಿ ಹಾಂ ಹಾಂ